ನಾನು ಆನ್ಲೈನು ಬಿಸ್ನೆಸ್ ಬಗ್ಗೆ ಭಾಳಷ್ಟು ಕೆಳಿದ್ದ ಭಾಳಷ್ಟು ನಮ್ಮ ಸ್ನೇಹಿತರು ಆನ್ಲೈನ್ ಮೇಲೆ ಭಾಳಷ್ಟು ಅನ್ನೋದಲ್ಲಾ ಸಾಮಾನ್ಗಳು ತರಿಸ್ತಾಯಿದ್ರು ಸಾಮಾಗ್ರಿಗಳು ತರಿಸ್ತಾಯಿದ್ರು ಅವ್ರು ತರ್ಸ್ಕೊಂಡವ್ರು ಏನದೆಲ್ಲ ಉಪಯೋಗ ಮಾಡ್ತಾಯಿದ್ದರು ಅಂದ್ರೆ ಭಾಳ ಸಲ ಅವರು ನೀವೂ ತರ್ಸ್ಕೊಂಡು ಉಪಯೋಗ ಮಾಡಿರಿ ಅಂಥೇಳಿ ನನ್ಗೆ ಪ್ರಶ್ನೆ ಕೇಳಿದರು ನಾನು ಅಂದ ನನಗೆ ಅದು ಇಷ್ಟ ಇಲ್ಲ ಅಂದ ಆದಾಗ್ಲೂ ಅವರೇನಪ್ಪ ನಾವೆಲ್ಲ ಇಷ್ಟೆಲ್ಲ ಉಪಯೋಗ ಮಾಡ್ತಾಯಿದ್ದೀವಿ ಒಳ್ಳೆ ಒಳ್ಳೆ ಶರ್ಟುಗಳು ಒಳ್ಳೆ ಒಳ್ಳೆ ಪ್ಯಾಂಟುಗಳು ಒಳ್ಳೆ ಒಳ್ಳೆ ಬೇರೆ ಬೇರೆ ಬಟ್ಟೆಗಳು ತರಿಸ್ತಾಯಿದ್ದೀವಿ ನೀವು ಹಾಕೊಂಡಿದ್ದು ನೋಡ್ತಾಯಿದ್ರಿ ಇಷ್ಟೆಲ್ಲ ನೋಡ್ತಾಯಿದ್ದರೂನು ನೀವು ಯಾಕೆ ನೀವೂ ನಿರ್ಲಕ್ಷ್ಯ ಮಾಡ್ತಾಯಿದ್ದಿರಿ ನೀವು ಯಾಕೆ ಏನಪ್ಪ ಅಂದ್ರೆ ನಮ್ಮ ಮಾತಿಗೆ ನೀವು ಬೆಲೆ ಕೊಡ್ತಾಯಿಲ್ಲ ನಾವು ಏನು ಅದಲ್ಲ ಸುಳ್ಳು ಆಡ್ತಾಯಿದ್ದೇವೇನೋ ನಿಮ್ಮ ಎದುರೆ ನಾವು ಏನದೆಲ್ಲ ಆನ್ಲೈನ್ ಮ್ಯಾಲ ತರಿಸಿ ಶರ್ಟ್ನೂ ಹಾಕೊಳ್ಳತ್ತೀವಿ ಪ್ಯಾಂಟ್ನೂ ಹಾಕೊಳ್ಳತ್ತೀವಿ ಎಲ್ಲ ರೀತಿಯ ಏನದಲ್ಲ ಪದಾರ್ಥಗಳು ಉಪಯೋಗ ಮಾಡ್ತಾಯಿದ್ದೀವಿ ಆದ್ರೆ ನೀವು ಏನದರ್ಲ ಇದ್ರ ಬಗ್ಗೆ ನೀವು ನಮ್ಮ ಮಾತಿಗೆ ಒಟ್ಟೆ ಬೆಲೆ ಕೊಡ್ತಾಯಿಲ್ಲ ಏನು ನಿಮ್ಗೆ ಯಾಕೆ ಈ ಬ ಈ ರೀತಿ ನಿರ್ಲಕ್ಷ್ಯ ಅದಾ ಆನ್ಲೈನ್ ಅಂದ್ರೆ ನಿಮ್ಗೆ ಯಾಕೆ ಇದು ವಿರೋಧ ಮಾಡ್ತೀರಿ ಅಂಥೇಳಿ ನನ್ನ ಫ್ರೆಂಡ್ಸ್ಗಳು ಅಂದ್ರೆ ನನ್ನ ಮಿತ್ರರು ನನಗೆ ಬಹಳಷ್ಟು ಸಾರಿ ನನಗೆ ಸಲಹೆ ಕೊಟ್ಟರು ಅದಾದರೂ ನನ್ಗೆ ಮನಸ್ಸು ಒಪ್ಪಲಿಲ್ಲ ಯಾಕಂತಂದ್ರೆ ನಾನು ಆನ್ಲೈನ್ದಾಗ ತರಿಸ್ದೆ ಅಂತ ಅಂದ್ರೆ ಸ್ಥಳೀಯವಾಗಿ ನಂಬಳಿ ಅಕ್ಕ ಪಕ್ಕದಾಗ ಬಂದಿರ್ತಕ್ಕಂಥ ಜನರು ನಾವು ಬಟ್ಟೆ ಅದು ತೊಗೊಂಡು ಮಾಡಿ ಏನು ಏನದೆಲ್ಲ ಬಟ್ಟೆ ತೊಗೊಳ್ತೀನಿ ಅವರಿಗೂ ಲಾಭ ಆಗ್ತದೆ ಅದೇ ರೀತಿಯಾಗಿ ಆ ಬಟ್ಟೆ ತೊಗೊಂಡು ಮೇಲೆ ನಾನು ಒಬ್ಬವಾ ದರ್ಜಿ ಇರ್ತಾನೆ ಒಬ್ಬ ಸಿಂಪಿಗಿ ಇರ್ತಾನ ಅವನಿಗೆ ನಾನು ಹೊಲೆಯೋಕೆ ಕೊಟ್ಟಿರ್ತೀನಿ ಟೇಲರ್ಗೆ ಆ ಟೇಲರ್ಗೆ ಹೊಲೆಯೋಕೆ ಕೊಡರ್ಲಿಂದ ಅವನಿಗೂನು ಉಪಯೋಗ ಆಗ್ತದೆ ಇದರ ಅರ್ಥ ಅಂದ್ರೆ ಒಂದು ಕಡೆ ನಾನು ಯಾ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ಖರೀದಿ ಮಾಡ್ತೀನಿ ಅಂದ್ರೆ ಸ್ಥಳೀಯವಾಗಿ ನನ್ನ ವ್ಯಾಪಾರಿಗೆ ಒಂದು ಲಾಭ ಆಗ್ತದೆ ಐದು ಪರ್ಸೆಂಟಾಗ್ಲಿ ಹತ್ತು ಪರ್ಸೆಂಟಾಗ್ಲಿ ಇಪ್ಪತ್ತು ಪರ್ಸೆಂಟಾಗ್ಲಿ ಅವನಿಗೆ ಲಾಭ ಆಗ್ತದೆ ಅವ ಬದುಕ್ತಾನೆ ಅದೇ ರೀತಿಯಾಗಿ ನಾವು ಬಟ್ಟೆ ತೊಗೊಂಡೂ ನಾನು ನನ್ನ ನನ್ನ ಬೇಕಾದಂಥ ನಮಗೆ ಸ್ಥಳೀಯವಾದಂಥ ಒಬ್ಬ ಏನಾದ್ರೂ ದರ್ಜೆಗೆ ಬಟ್ಟೆ ಹೊಲೆ ಅಂತ ಏನಾದ್ರೂ ಹೊಲಿಗೆಗಾರನಿಗೆ ಟೇಲರ್ ನಾನು ನಂದ ಹೊಲೆಯೋಕೆ ಕೊಟ್ರೆ ಅವ ಇನದಲ್ಲ ನನಗೆ ಹೊಲೆದು ತಕ್ಷಣ ಕೊಡ್ತಾನೆ ಅಷ್ಟೇ ಅಲ್ಲದೇನೆ ನಾನೂ ಹೊಲ್ದ ಮೇಲೆ ಅದು ಒಂದು ಶರ್ಟುನು ಸರಿಯಾಗಿ ಶೆಟ್ ಆಗಿಲ್ಲ ಅಂದ್ರೆ ಆ ಟೇಲರ್ ಏನ್ಮಾಡ್ತಾನೆ ನಮ್ಗೆ ಸರಿಯಾಗಿ ಶೆಟ್ ಆಗಿಲ್ಲ ಅಂದ್ರೆ ಮತ್ತು ಸರಿಯಾಗಿ ಶೆಟ್ ಮಾಡ್ಕೊಡ್ತಾನ ಅದಕ್ಕೇನದಲ್ಲ ನಾನೂ ಆನ್ಲೈನ್ದಾಗ ತರಿಸ್ದ ಈ ಶರ್ಟ್ ನಮ್ಗೆ ಸರಿಯಾಗಿ ಉಡಲಿಕ್ಕೆ ಆಗಿಲ್ಲ ಭಾಳ ಉದ್ದ ಇತ್ತು ಅಗಲ ಇತ್ತು ಆ ಸಂದರ್ಭದಾಗ ಏನ್ಮಾಡಬೇಕು ಈ ದೃಷ್ಟಿ ಕೋಲಿನಿಂದ ನಾನು ಆನ್ಲೈನು ತಿರಸ್ಕಾರ ಮಾಡ್ತೀನಿ ಅಂಥೇಳಿ ನಮ್ಮ ಫ್ರೆಂಡ್ಗಳಿಗೆ ಹೇಳಿದೆ ನಾನು ಹೇಳಿದ್ರು ಭೀ ಅವರು ನಮ್ಮೆಲ್ಲ ಸ್ನೇಹಿತ್ರು ಏನಂದ್ರು ಹೌದು ನೀವೂ ಹೇಳತ್ರೀ ಒಂದ್ಸರಿ ನಮ್ಮ ಮಾತಿಗೆ ನೀವು ಏನಪ್ಪಾ ಅಂದ್ರೆ ಮರ್ಯಾದೆ ಕೊಡಿರಿ ಅಂಥೇಳಿ ನಮ್ಗೆ ಏನದಲ್ಲ ಅವರು ಭಾಳಷ್ಟು ವಿನಂತಿ ಮಾಡಿಕೊಂಡ್ರು ಅವರು ಒಂದು ಮನವರಿಕೆ ಒಂದು ವಿನಂತಿ ಮೇರೆಗೆ ನಾನು ಅವ್ರಿಗೆ ಮನ್ಸು ನೋಯಿಸ್ಬಾರ್ದು ಇಷ್ಟೊಂದು ಬಹಳಷ್ಟು ನನಗೇನದಲ್ಲ ವಿನಂತಿ ಮಾಡ್ಕೊಳ್ತಾ ಇದ್ದಾರಂದ್ರೆ ಒಂದ್ಸರಿ ಯಾಕೆ ತರಿಸ್ಬಾರ್ದು ನೋಡೋಣ ಒಂದ್ಸರಿ ಉಪಯೋಗ ಮಾಡಿ ನೋಡೋಣ ಸರಿ ಅನ್ಸಿದ್ರೆ ಅದೂ ಮುಂದುವರ್ಸೋಣ ಇಲ್ಲ ಅಂದ್ರೆ ನಮ್ಮದು ಸ್ಥಳೀಯವಾದಂತಹ ಬಟ್ಟೆ ಅಂಗಡಿನೂ ಇರ್ತದೆ ಸ್ಥಳೀಯವಾದಂಥ ಏನಂದ್ರೆ ನಮ್ಮದು ಹೊಲಿಗೆ ಮಾಡೋಂಥ ಟೇಲರ್ರು ನಮ್ಮ ಹತ್ರನೇ ಇರ್ತಾನೆ ಅದಕ್ಕೆ ಒಂದ್ಸಲ ತರಿಸ್ಬೇಕು ಅಂಥೇಳಿ ಅವ್ರ ಮಾತು ಕೇಳಿ ನಾನು ಏನದಲ್ಲ ಅವ್ರು ಹೇಳಿದಂತ ಒಂದು ಸ್ಥಳದಲ್ಲಿ ನಾನು ಏನಾದ್ರೂ ಆನ್ಲೈನ್ ಮುಖಾಂತರ ನಾನು ಒಂದು ಶರ್ಟೆ ಅಂದ್ರೆ ಅಂಗಿ ನಂಬ ಕನ್ನಡದಲ್ಲಿ ಹೇಳ್ಬೇಕೆಂದ್ರೆ ಅಂಗಿ ಅಂತೀವಿ ನಾವು ತರ್ಸ್ದೆ ನಾನು ಅದು ಕೆಲವೂ ದಿನ್ದಲ್ಲಿ ಬಂತು ಬಂದಂತರ ಅದೂ ನಾನು ಉಟ್ಕೊಂಡು ನೋಡ್ದೆ ಉಟ್ಕೊಂಡು ನೋಡಿ ನಿಮ್ಮೆಲ್ಲ ನನಗೆ ಏನದಲ್ಲ ಸರಿ ಅನ್ನಿಸ್ತು ಸರಿ ಅನ್ನಿಸ್ತು ಅಂತ ಅಂದ್ರೆ ಆ ನಾನೇನು ಬಟ್ಟೆ ತೊಗೊಂಡೂ ಸ್ಥಳೀಯವಾಗಿ ಏನೋ ನಮ್ಮ ಟೇಲರ್ ಹತ್ತಿರ ಹೊಲಿಸ್ತಿದ್ದೆ ಆ ಪ್ರಕಾರ ನನಗೆ ಏನು ಅದಲ ಅಚ್ಚುಕಟ್ಟಾಗಿ ಅನ್ನಿಸ್ಲಿಲ್ಲ ಆದರು ಒಟ್ಟಾಗಿ ಮಾತ್ರ ಜನ್ರಿಗೆ ನೋಡ್ಲಿಕ್ಕೆ ಸರಿ ಅನ್ನಿಸ್ತು ಜನ್ರಿಗೆ ನೋಡ್ಲಿಕ್ಕೆ ಸರಿ ಅನ್ನಿಸ್ತು ಆದ್ರೆ ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ ಯಾಕಂದ್ರೆ ನನ್ನ ಮೈಗೆ ಸರಿಯಾಗಿ ಅಚ್ಚುಕಟ್ಟಾಗಿ ನನ್ನ ಸೈಜಿಗೆ ಕೂತಿಲ್ಲ ಅದಕ್ಕೇನದಲ್ಲ ನನಗೆ ಅದು ಅನ್ಲೈನ್ ಮ್ಯಾಲೆಯಿಂದ ತರ್ಸಿದ್ದು ಶರ್ಟ್ ಅದಲ್ಲ ಅದು ಜನರಿಗೆ ಸರಿ ಕಾಣಿಸಿದ್ರೂನು ನೋಡೋರಿಗೆ ಸರಿ ಕಾಣಿಸದಿದ್ರುನು ನಮ್ಮ ಸ್ನೇಹಿತರು ಖುಷಿಪಟ್ರೂ ನನಗೆ ಏನಿದೆ ಅದಕ್ಕೆ ಅದು ತೃಪ್ತಿ ತರಲಿಲ್ಲ ಅದಕ್ಕೆ ನಾನು ಸ್ಥಳೀಯವಾಗಿ ಬಟ್ಟೆ ಖರೀದಿ ಮಾಡಿ ಸ್ಥಳೀಯವಾಗಿಯೇ ಏನದಲ್ಲ ನಾನು ನನ್ನ ಅಂಗಿ ಮತ್ತು ನನ್ನ ಏನಪ್ಪಾ ಅಂದ್ರೆ ಬೇರೆ ಬಟ್ಟೆಗಳು ಹೊಲ್ಸೋದು ಸೂಕ್ತ ಅಂತ ತಿಳ್ಕೊಂಡು ನಾನು ನನ್ನ ಮನ್ಸಿಗೆ ನನ್ನ ನಿರ್ಧಾರ ಮಾಡಿಕೊಂಡು ಮುಂದೆ ಆನ್ಲೈನ್ ತರ್ಸೋದು ಸರಿ ಅಲ್ಲ ಅಂಥೇಳಿ ನಾನು ನಿರ್ಧಾರಕ್ಕೆ ಬಂಡ